ಹತ್ತು ಐದು ಎರಡು ಸಾವಿರದ ಮೂರು ಒಂಬತ್ತು ಏಳು ಎರಡು ಸಾವಿರದ ನಾಲ್ಕು ಹದಿನಾಲ್ಕು ಒಂಬತ್ತು ಸಾವಿರದ ಒಂಬೈನೂರ ನಲವತ್ತೇಳು ಎರಡು ಮೂರು ಎರಡು ಸಾವಿರದ ಐದು ಐದು ಹತ್ತು ಸಾವಿರದ ಒಂಬೈನೂರ ಐವತ್ತ ಒಂಬತ್ತು